ಹಲೋ ನಮಸ್ತೆ ಮೇಡಮ್ ಇದು ಧರ್ಮಸ್ಥಳ ಸಂಘವಾ ನಂಗೆ ಅದಕ್ಕೆ ಸೇರಲಿಕ್ಕಿತ್ತೂ ಅದಕ್ಕೆ ಎಂತೆಲ್ಲ ಮಾಡಬೇಕು

ಅಂದರೆ ಎಷ್ಟು ಅಂದರೆ ಎಷ್ಟು ಐವತ್ತು ರೂಪಾಯಿಗಿಂತ ಜಾಸ್ತಿಯೆ ಕಟ್ಬೋದ ಅಲ್ಲ ಕಡ್ಮೆಯೆ ಕಟ್ಬೋದ ಅಲ್ಲ ಜಾಸ್ತಿ ಕಟ್ಬೋದ ಹಾಂ ಅಷ್ಟೆಯಾ ಹಾಂ ಮತ್ತು ಅದರಿಂದ ಬಡ್ಡಿ ಹಾಂ ಮೀಟಿಂಗಿಗೆ ಕಂಪಲ್ಸರಿಯಾಗಿ ಬರಲೇಬೇಕಾ ಅಂದರೆ ಒಂದು ಸಲ ತಪ್ಪಿಸಿದರೆ ಪರವಾಗಿಲ್ವ

ಹಾಂ ಹೌದು ಹಾಂ ಅದರಿಂದ ನಮ್ಮ ಹಾಂ ಅದರಿಂದ ನಮಗೆ ಅಂದರೆ ಎಂತಾದರೂ ಬೆನಿಫಿಟ್ ಉಂಟಾ

ಹಾಂ ಅದು ಅರ್ಧದಲ್ಲಿ ಕೈ ಬಿಟ್ಟರೆ ನೀವು ವಾಪಸ್ಸು ಕೊಡ್ತೀರ ಕಟ್ಟಿದ ಹಣವನ್ನು ಮತ್ತು ನಾವು ಕಟ್ಟಿದ್ದು ವೇಸ್ಟ್ ಆಗ್ತದೆ ಅಲ್ಲ ಹಾಂ ಹೇಳಿ ಮೇಡಮ್ ಹಾಂ ಹಾಂ ಆಯ್ತ್ ಆಯಿತು ಹಾಂ ಆಯ್ತ್ ತ್ಯಾಂಕ್ಸ್ ಹಾಂ ಬಾಯ್ ಬಾಯ್